ಹಲೋ ನಮಸ್ತೆ ನಾನು ನಾ ರಶ್ಮಿ ಅಂತ ನಾವು ಕಳೆದ ಬಾರಿ ಮೈಸೂರಿಗೆ ಪ್ರವಾಸ ಹೋಗಲಿಕ್ಕೆ ನಿಮ್ಮಲ್ಲಿ ಗಾಡಿ ಬುಕ್ ಮಾಡಿದ್ವಿ ನೆನಪಿದ್ಯಾ ಹೌದು ನಿಮ್ಮ ಸೌಲಭ್ಯ ಎಲ್ಲ ತುಂಬ ಉತ್ತಮವಾಗಿತ್ತು ಹಾಗಾಗಿ ಈ ಸಲ ಕೂಡ ನಾವು ಸ್ನೇಹಿತರ ಜೊತೆ ಸೇರಿ ಚಿತ್ರದುರ್ಗ ಕೋಟೆಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ ಹಾಂ ಹೌದು ನಾವೀಗ ಸದ್ಯಕ್ಕೆ ಹತ್ತು ಜನ ಇದ್ದೇವೆ ಹೋಗಬೇಕಂತ ಮುಂದಿನ ಶನಿವಾರ ಮತ್ತು ಇನ್ನೂ ಜಾಸ್ತಿ ಜನ ಆಗ್ಬೋದು ಗೊತ್ತಿಲ್ಲ ಹಾಗೇ ಹತ್ತು ಜನ ಇದ್ದರೆ ನಮಗೆ ಎರಡು ಕಾರ್ ಬೇಕಿತ್ತು ಮತ್ತು ಜಾಸ್ತಿ ಆಗೋದಿದ್ದರೆ ನಿಮ್ಮಲ್ಲಿ ಒಂದು ಬಸ್ಸು ಸಿಗಬಹುದಾ ಹೌದು ಹಾಂ ಹಾಂ ಸರಿ ಹಾಗಾದರೆ ನಿಮ್ಮ ಗಾಡಿಯಲ್ಲಿ ಹೀಗೆ ಪದ್ಯದ ಸೌಲಭ್ಯ ಎಲ್ಲ ಸಿಗ್ಬೌದಾ

ಹಾಂ ಹಾಗೆ ನಾವು ಮುಂದಿನ ಶನಿವಾರ ಹೋಗಲಿಕ್ಕೆ ಅದು ತಯಾರಿ ಮಾಡಿದ್ದೇವೆ ನಿಮಗೆ ನಾನು ಹೇಳ್ತೇನೆ ನಾಳೆ ಎಷ್ಟು ಗಂಟೆಗೆಲ್ಲ ಗಾಡಿ ಸಿಗ್ಬೇಕು ಅಂತ ಅಂದರೆ ಈಗ ನಾವು ಹತ್ತು ಜನ ಇದ್ದೇವೆ ಇನ್ನೂ ಬರುವವರು ಇದ್ದಾರೆ ಹಾಗೆ ನಾಳೆ ನಿಮಗೆ ನಾನು ಹೇಳ್ತೇನೆ ಸರಿಯಾಗಿ ಏನಂತ ಹಾಂ ಆಯಿತು ಹಾಂ ಧನ್ಯವಾದ